ನನಗೆ ಇಷ್ಟಕರವಾದ ಅಡುಗೆಗಳು ಅಂತಂದರೆ ಸೊಪ್ಪು ತರಕಾರಿ ಕಾಳು ಈ ಥರದೆಲ್ಲಾ ತುಂಬ ಇಷ್ಟ ಆದರೆ ಮಕ್ಕಳುಗಳು ಇದನ್ನೆಲ್ಲ ತಿನ್ನಬೇಕು ಅಂತಂದರೆ ಬಹಳ ಕಷ್ಟಪಡ್ತಾರೆ ಅವ್ರುಗಳಿಗೆ ಸೊಪ್ಪು ತಿನ್ನಿಸ್ಬೇಕು ತರಕಾರಿ ತಿನ್ನಿಸ್ಬೇಕು ಕಾಳುಗಳನ್ನೆಲ್ಲ ಮಾಡಿ ತಿನ್ನಿಸ್ಬೇಕು ಅಂತಂದರೆ ಭಾಳ ಕಷ್ಟ ಆದ್ದರಿಂದ ನಾವೇನು ಮಾಡ್ತೀವಿ ಅಂತಂದರೆ ನನಗೂ ನಮಗೂ ಇಷ್ಟ ಆಗುತ್ತೆ ಮಕ್ಳಿಗೂ ಇಷ್ಟ ಆಗುತ್ತೆ ಅನ್ನೊದರಿಂದ ಉದಾಹರಣೆಗೆ ಒಂದು ಕ್ಯಾರೆಟ್ ಕ್ಯಾರೆಟನ್ನು ಅವರು ಹಸಿದ್ನೆ ತಿನ್ನೀ ಬೇಯಿಸಿ ನಾನು ಪಲ್ಯ ಮಾಡಿಕೊಡ್ತೀನಿ ಅಂತಂದರೆ ಇದನ್ನೆಲ್ಲ ಇಷ್ಟಪಡೋದಿಲ್ಲ ಆದರೆ ಅದನ್ನು ಕ್ಯಾರೆಟನ್ನು ನಾನು ಅವ್ರಿಗೇ ನು ಹಲ್ವಾ ಮಾಡಿ ಕೊಡ್ತೀನಿ ಅಂತಂದರೆ ಬಹಳ ಇಷ್ಟಪಟ್ಟು ತಿಂತಾರೆ ಯಾಕಂದರೆ ಸ್ವೀಟ್ ಅದು ಅದರಲ್ಲಿ ನಾನು ಹೆಲ್ದಿ ಎಲ್ದಿ ಫುಡ್ ಇಷ್ಟು ಯೂಸ್ ಮಾಡಿರ್ತೀನಿ ಕ್ಯಾರೇಟಿಗೆ ಗೋಡಂಬಿ ಗೋಡಂಬಿ ಹಾಕ್ತೀನಿ ದ್ರಾಕ್ಷಿ ಹಾಕ್ತೀನಿ ಗೊ ಬಾದಾಮಿ ಮತ್ತು ಹಾಲಿನ ಪೌಡರು ಸಕ್ಕರೆ ತುಪ್ಪ ಇದೆಲ್ಲ ಒಳ್ಳೆಯ ವಿಟಮಿನ್ನು ಇರುತ್ತೆ ಪ್ರೋಟೀನ್ ಅಂಶಗಳಿರುತ್ತೆ ಮಕ್ಳುಗಳು ತಿಂತಾರೆ ಇಷ್ಟಪಡ್ತಾರೆ ಇಷ್ಟಪಟ್ಟು ಭಾಳ ತಿಂತಾರೆ ಆದರೆ ಅವ್ರಿಗೆ ಪಲ್ಯ ರೀತಿ ಕೊಡ್ತೀನಿ ಅಂದರೆ ತಿಂತಾರಾ ಬೇಡಮ್ಮ ಅಂತ ಅಂದ್ಬಿಟ್ಟು ಬೀಸಾಡಿಬಿಡ್ತಾರೆ ಆದರೆ ಇದರಿಂದ ನಾನೊಂದು ಹಲ್ವಾ ರೀತಿ ಮಾಡ್ಕೊಡ್ತೀನಿ ಅಂತಂದರೆ ಅವರೂ ಇಷ್ಟಪಡ್ತಾರೆ ಆರೋಗ್ಯಕ್ಕೂ ಒಳ್ಳೆಯದು ಹೆಲ್ದಿನೂ ಆಗಿರುತ್ತೆ ಹಾಗೇ ಬಂದು ಸೊಪ್ಪು ಸೊಪ್ಪಿಗೆ ಬಂತು ಅಂತಂದರೆ ನಾನು ಸಾಂಬಾರು ಮಾಡ್ಕೊಡ್ತೀನಿ ಅಂತಂದರೆ ತಿನ್ನೋದಿಲ್ಲ ಅದೇ ರೀತಿ ಅದನ್ನು ಚಪಾತಿ ಹಿಟ್ಟು ಜೊತೆಗೆ ಸ್ವಲ್ಪ ಸಣ್ಣಗೆ ಹೆಚ್ಚಿ ಚಪಾತಿ ಥರ ಮಾಡಿ ಪಲ್ಯ ಮಾಡಿ ರೊಟ್ಟಿ ಥರ ಮಾಡಿ ಸುಟ್ಟು ಕೊಡ್ತೀನಿ ಅಂತಂದರೆ ಅದೊಂದು ಅದಕ್ಕೆ ಬೇರೆ ಹೊಸ್ದಾಗೂ ಕಾಣಿಸುತ್ತೆ ತಿನ್ನೋಕ್ಕೂ ಇಷ್ಟಪಟ್ಟು ತಿಂತಾ ಇದಾರೆ ಇನ್ನೂ ನೆಕ್ಸ್ಟ್ ಬಂದು ಕಾಳುಗಳು ಕಾಳ್ಗಳನ್ನು ಅವರು ಹಾಗೇ ತಿನ್ನಿ ಅಂತಂದರೆ ತಿಂತಾರಾ ತಿನ್ನೋದಿಲ್ಲ ಆಮೇಲೆ ನೆಕ್ಸ್ಟು ಅವ್ರಿಗೆ ನಾವು ಏನು ಮಾಡಿಕೊಡ್ಬೇಕು ಅದನ್ನು ರಾಗಿ ಹಿಟ್ಟು ಥರನೇ ಈಗ ಅದನ್ನು ಸ್ ಒಂಥರ ಬೆರೆಕೆ ಪ್ರೋಟೀನುಗಳಾಗಿ ಅಕ್ಕಿ ರಾಗಿ ಗೋಧಿ ಮೆಂತ್ಯೇ ಪ್ರೋಟೀನ್ ಭರಿತ ಕಾಳುಗಳು ಸೋಯಾಬೀನು ಇದನ್ನೆಲ್ಲಾ ಹಾಕಿ ನಾವು ಮಿಲ್ ಮಾಡಿಸಿಟ್ಕೊಂಡು ಅದನ್ನು ನಾವು ಮುದ್ದೆ ರೀತಿ ಮಾಡಿ ಅವ್ರಿಗೆ ಬಿಸಿ ನೀರು ಗೊಲ್ಲಿ ಕುದಿಸಿ ಅದನ್ನು ಚೆನ್ನಾಗಿ ಒಂದು ಹದವಾಗಿ ಮಾಡಿ ಅದಕ್ಕೆ ಬೆಲ್ಲ ಹಾಕಿ ಮುದ್ದೆ ರೀತಿ ಮಾಡಿ ಸ್ವಲ್ಪ ತುಪ್ಪ ಹಾಕಿ ಕೊಟ್ಟರೆ ಅವರು ಇಷ್ಟಪಟ್ಟು ತಿಂತಾರೆ ಏಕೆಂದರೆ ಅಲ್ಲೆಲ್ಲ ಪ್ರೋಟೀನ್ ಭರಿತ ಅದಕ್ಕೆ ನಮಗೂ ಇಷ್ಟ ಆಗುತ್ತೆ ಮಕ್ಳುಗಳು ತಿಂದರೂ ಅಂತಾನು ಖುಷಿಯಾಗುತ್ತೆ ತುಪ್ಪ ಹಾಕಿ ಕೊಡೋದರಿಂದ ಮಕ್ಳುಗಳ್ಗೂ ಅನ್ಕೂಲ ಆಗುತ್ತೆ ಚೆನ್ನಾಗಿ ತಿಂತಾರೆ ಇಷ್ಟಪಟ್ಟು ಇದು ಮಾಡ್ತಾರೆ ಆಮೇಲೆ ಬಂದು ನೆಕ್ಷ್ಟ್ ಬಂದು ಹಣ್ಣುಗಳು ಹಣ್ಣುಗಳನ್ನು ತಿನ್ನಿ ಅಂತಂದರೆ ಅವರು ತಿಂತಾರಾ ತಿನ್ನೋದೇ ಇಲ್ಲ ಬಿಸಾಡಿಬಿಡ್ತಾರೆ ಅದನ್ನು ಸ್ವಲ್ಪ ಹಾಲು ಅದನ್ನು ಹಾಕಿ ಜ್ಯೂಸ್ ಮಾಡಿ ಕೊಟ್ಟರೆ ತಿಂತಾರೆ ಸೇಬು ತಿನ್ನಿ ಅಂತಂದರೆ ತಿನ್ನಲ್ಲ ಪಪ್ಪಾಯ ತಿನ್ನಿ ಅಂತಂದರೆ ತಿನ್ನಲ್ಲ ಅದನ್ನು ನಾವು ಸಲಾಡ್ ರೀತಿ ಮಾಡೋದು ಆ ಥರ ಮಾಡ್ಕೊಡೋದ್ರಿಂದ ನಮಗೆ ದೇಹಕ್ಕೂ ಅನ್ಕೂಲ ಇಷ್ಟಪಟ್ಟು ತಿಂತಾರೆ ಇದು ಮಾಡಿ ತುಂಬಾ ಅನ್ಕೂಲನೂ ಆಗುತ್ತೆ ನೆಕ್ಷ್ಟೂ ಇದಕ್ಕೆ ಬಂದು ರಾಗಿ ಮುದ್ದೆ ರಾಗಿ ಮುದ್ದೆ ಅಂತಂದರೆ ಭಾಳ ಇಷ್ಟ ರಾಗಿ ಮುದ್ದೆಲಿ ಸೊಪ್ಪಿನ ಕಾಳು ಸಾಂಬಾರು ಅಂತಂದರೆ ಇಷ್ಟ ಅದನ್ನು ಮಾಡಕ್ಕೂ ಇಷ್ಟಪಡ್ತೀವಿ ಏನಕ್ಕೆ ಇಷ್ಟ ಅಂತಂದರೆ ಶಕ್ತಿ ಇರುತ್ತೆ ದೇಹಕ್ಕೆ ಬಲ ಎಲ್ಲ ಶಕ್ತಿ ಇರುತ್ತೆ ಇಷ್ಟಪಟ್ಟು ತಿನ್ನು ಇಷ್ಟಪಡೊದ್ರಿಂದಲೂ ಇದಾಗುತ್ತೆ ಇಷ್ಟಪಟ್ಟು ಮಾಡೋದ್ರಿಂದ ಕ ನಮಗೆ ಅದರಿಂದ ಶಕ್ತಿ ಬರುತ್ತೆ ಮಾಡಿಕೊಂಡು ತಿನ್ಬೋದು ನೆಕ್ಸ್ಟ್ ಬಂದು ಅಡುಗೆ ಸ್ವಲ್ಪ ತರಕಾರಿ ಇದು ಆಯ್ತು ಮ ಮಕ್ಳಿಗೆ ಮಾಡೋ ಒಂದು ಇದು ಮತ್ ಮತ್ ಮಕ್ಳಿಗೋಸ್ಕರನಾಗ್ಲಿ ನಾವು ಮಾಡೋ ಒಂದು ಇದು ತರಕಾರಿ ಇದರಿಂದ ಮಾಡ್ಬೋದು ತುಂಬ ರೀತಿ ಮಾಡ್ಬೋದು ಸಲಾಡ್ ರೀತಿ ಈಗ ಒಂದು ಮೊಟ್ಟೆ ಮೊಟ್ಟೆ ಅಂದರೆ ಬೇಯಿಸಿದ್ದದ್ದು ತಿನ್ನೋದಿಲ್ಲ ಅದನ್ನೇ ಅವ್ರಿಗೆ ಅದನ್ನು ಹೆಗ್ ರೈಸ್ ರೀತಿ ಮಾಡಿಕೊಟ್ರೆ ಸ್ವಲ್ಪ ಅನ್ನ ಅನ್ನ ಮಾಡಿ ಅದಕ್ಕೆ ಸ್ವಲ್ಪ ಸ್ವಲ್ಪ ಟೇಸ್ಟಿಂಗ್ ಪೌಡರ್ ಅದನ್ನೆಲ್ಲ ಹಾಕಿ ಹೆಗ್ ರೈಸ್ ರೀತಿ ಮಾಡಿದ್ರೆ ಅದು ಖಾಲಿ ಆಗುತ್ತೆ ನಾವು ಮಾಡೋ ಅಡುಗೆನೇ ಮಕ್ಳಿಗೆ ಯಾವ ರೀತಿ ಅವ್ರಿಗೆ ಯಾವ ರೀತಿ ಇಷ್ಟಪಡ್ತಾರೆ ಯಾವ ರೀತಿ ಹೊಟ್ಟೆಗೆ ಹೋಗುದ್ರಿಂದ ಅವ್ರಿಗೆ ಯಾವ ರೀತಿ ಇಷ್ಟ ಆಗುತ್ತೆ ಅನ್ನೊದನ್ನು ನಾವು ಮಾಡೋ ಹೈಡ್ಯಾ ಮೇಲೆ ಮಾಡಿಕೊಂಡು ಅವ್ರಿಗೆ ಯಾವ ರೀತಿ ಇಷ್ಟಪಟ್ಟು ತಿನ್ನಿಸ್ಬೋದು ಅನ್ನೋದು ರೀತಿನೇ ಮಾಡ್ಬೋದು ಈಗ ಒಂದು ನೂಡಲ್ಸ್ನ ಕೇಳ್ತಾರೆ ನೂಡಲ್ಸ್ ಅವ್ರಿಗೆ ಕಾ ಅದ್ನ ಹೇಗೆ ಬಿಟ್ಟಿದೆ ಅಂತಂದರೆ ಹೊರಗಡೆ ತಿಂಡಿಗಳು ಬಹಳ ಇಷ್ಟ ನೂಡಲ್ಸು ಗೋಬಿ ಅದರಿಂದ ಅದನ್ನು ನಾವು ಸಾಧ್ಯವಾದಷ್ಟು ಮನೆಯಲ್ಲೇ ಮಕ್ಳಿಗೆ ಪ್ರೋಟೀನ್ ಆಗಿ ಒಳ್ಗಡೆಯೂ ಹೊಟ್ಟೆ ಒಳ್ಗಡೆಯೂ ಹೋಗಿರಬೇಕು ಹಾಗೆ ಇದು ಮಾಡಿರಬೇಕು ಸಾಧ್ಯವಾದಷ್ಟು ಅವ್ರಿಗೆ ಈಗ ಎಲೆಕೋಸೆ ತಗೊಂಡಿರ್ತೀವಿ ಮನೆಯಲ್ಲೇ ಎಲೆಕೋಸು ತಗೊಂಡುಬಂದು ಪಲ್ಯ ಮಾಡಿದೆ ಇದು ಮಾ ಸಾಂಬಾರಿಗೆ ಹಾಕ್ತೀವಿ ಅಂತಂದರೆ ಅವರು ತಿನ್ನೋದಿಲ್ಲ ಆ ಎಲೆಕೋಸಿಂದ ನಾವೂ ತಗೊಬಂದು ಮನೆಯಲ್ಲಿ ಸಣ್ಣ ಸಣ್ಣಕ್ಕೆ ಹೆಚ್ಚಿ ಅದ್ರಿಂದ ಅವ್ರಿಗೆ ಮಂಚೂರಿ ಮಾಡಿಕೊಟ್ರೆ ಆರಾಮಾಗಿ ಮಂಚೂರಿರಿ ಅಂತಂದರೆ ನೋಡೋಕೋಸ್ಕರ ನಾವು ಹೊರ್ಗಡೆಯಿಂದ ತಂದ್ರೇ ಇಷ್ಟಪಟ್ಟು ತಿಂತಾರೆ ಹಾಗೆ ನಾವು ಈ ಗೋಧಿಹಿಟ್ಟು ಈ ಪೂರಿ ಮಾಡಿಕೊಂಡು ಮನೆಯಲ್ಲೇ ಆಲುಗಡ್ಡೆ ಇದನ್ನೆಲ್ಲ ಬೇಯಿಸ್ಕೊಂಡು ಮಸಾಲೆಪುರಿ ಇದನ್ನೆಲ್ಲ ಮಾಡೋದು ಭಾಳ ಇಷ್ಟಪಟ್ಟು ನಾವು ತಿನ್ನೋ ಅಡ್ಗೆ ನೀವು ಹೊರ್ಗಡೆಯಿಂದ ಆದಷ್ಟು ಸಾಧ್ಯವಾದಷ್ಟು ಹೊರ್ಗಡೆನಾ ಸ್ಕಿಪ್ ಮಾಡಿ ನಾವು ಮನೆಯಲ್ಲೇ ಮಾಡಿಕೊಡೋದರಿಂದ ಆರೋಗ್ಯಕ್ಕೂ ಒಳ್ಳೆಯದಾಗಿರುತ್ತೆ ಮಕ್ಳೂ ಇಷ್ಟಪಟ್ಟು ತಿಂತಾರೆ ಹಾಗೆಯೇ ನಾವೂ ಮನೆಯಲ್ಲೂ ಕೂಡ ಮನೆಯಲ್ಲು ಆದಷ್ಟು ನಾನು ಸಾಧ್ಯವಾದಷ್ಟುನು ಹೇಳ್ಕೊಬೇಕು ಅಂತಂದರೆ ಹೊರ್ಗಡೆ ಎಲ್ಲು ಹೋಗಿ ನಾ ತರೋದೆ ಇಲ್ಲ ಮನೆಯಲ್ಲೇ ಮಾಡೋದ್ರಿಂದ ಮಕ್ಳು ನಮಗೂ ಇಷ್ಟ ಮನೆಯಲ್ಲೇ ನನ್ಗೆ ಅಡ್ಗೆ ಮಾಡೋದರಲ್ಲೂ ಖುಷಿ ಇರುತ್ತೆ ಮಕ್ಳಿಗೂ ಅದು ನನ್ನ ಮಕ್ಕಳು ಸಂತೋಷದಿಂದ ತಿಂದರು ಅನ್ನೋ ಒಂದು ಖುಷಿ ನನಗೂ ಇರುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮನೆಯಲ್ಲೇ ನಾನು ಸಾಧ್ಯವಾದಷ್ಟು ಎಲ್ಲ ಅಷ್ಟು ಮನೆಯಲ್ಲೆ ಹಾಲು ತಕೊಂಡಿರ್ತೀನಿ ಹಾಲಿಂದಲೂ ಅಷ್ಟೇ ಹಾಲ್ ತಗೊಂಡು ಅದನ್ನು ಬೆಣ್ಣೆ ಮಾಡಿ ಅದನ್ನ ಕೆನೆನ ಶೇಖರ್ಸಿ ಬೆಣ್ಣೆ ಮಾಡಿ ಅದಷ್ಟು ಅದನ್ನು ಮಕ್ಳುಗಳಿಗೆ ತಿನ್ನಿಸಿ ತಿನ್ಸೋದರಿಂದ ಅವರು ಕೂಡ ಇಷ್ಟಪಟ್ಟು ತಿಂತಾರೆ ತಿನ್ನು ಮಕ್ಳುಗಳ್ಗೆ ಆರೋಗ್ಯಕ್ಕೂ ಒಳ್ಳೆಯದಾಗಿರುತ್ತೆ ಒಳ್ಳೇದು ಅಂತ ಇಷ್ಟು ಹೇಳ್ಬೋದು